ನಾನು ಪರ್ಚೆಸ್ ಮಾಡಿದ ಎರಡನೇ ಪ್ರೊಡಕ್ಟ್ ಎಂದರೆ ಸೋನಿ ಟಿ ವಿ ಇದು ಎಲ್ಲಾ ಹೇಳ್ತಿದ್ದರು ತುಂಬ ಚೆನ್ನಾಗಿದೆ ಒಳ್ಳೆ ಎಚ್ ಡಿ ಕ್ವಾಲಿಟಿ ಬರುತ್ತೆ ದೂರ ಇದ್ದರು ಕೂಡ ವಾಯ್ಸ್ ಚೆನ್ನಾಗಿ ಕೇಳುತ್ತೆ ಅಂತೆಲ್ಲ ಹೇಳಿದ್ದರು ಪಕ್ಕದ ಮನೆಯವರೆಲ್ಲ ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳೆಲ್ಲ ಹೇಳಿದರು ಬಟ್ ನಾ ನಮ್ಮ ಮನೆಗ್ ತಗೋ ಬಂದಾಗ ಸೀರಿಯಲ್ ನೋಡುವಾಗ ಸಡೆನ್ನಾಗಿ ವಾಯ್ಸ್ ಸ್ಟ್ರಕ್ ಆಗೋದಿರ್ಬೋದು ಸ್ವಲ್ಪ ಬ್ಲರ್ ಆಗೋದಿರ್ಬೋದು ಈ ಥರ ಸೌಂಡ್ ಅಷ್ಟು ಕ್ಲಾರಿಟಿ ಬರಲ್ಲ ಬ್ಲರ್ ಆಗಿ ಎಚ್ ಡಿ ಪ್ರಿಂಟ್ ಹಾಕಿಸಿದ್ರು ಕೂಡ ಟಿ ವಿಯಲ್ಲಿ ಮೂವೀಸ್ ಕ್ಲಾರಿಟಿ ಇಲ್ಲ ಬ್ಲರ್ರಾಗೋದು ಸ್ಟ್ರಕಾಗೋದು ಮತ್ತು ವನ್ ಹವರ್ ಆದರೆ ಎರಡು ಹವರ್ ಆದಮೇಲೆ ತುಂಬ ಹೀಟ್ ಬರುತ್ತೆ ಸೋನಿ ಟಿ ವಿ ಅಷ್ಟೊಂದು ಕ್ವಾಲಿಟಿ ಇಲ್ಲ ಇದು ನನಗೆ ಯಾಕೊ ಲೈಕ್ ಆಗ್ತಿಲ್ಲ ಇದೆಲ್ಲಾ ಅಷ್ಟೊಂದು ಅಡ್ವಾಂಟೇಜ್ ಎಲ್ಲ ಎಲ್ಲಾ ಡಿಸ್ಅಡ್ವಾಂಟೇಜ್ ಇದೆ ಸೋನಿ ಟಿ ವಿಯಲ್ಲಿ ತುಂಬ ಹೀಟ್ ಬರುತ್ತೆ ಏನು ವನ್ ಹವರ್ ಎರಡು ಹವರ್ ಹಾಕಿದರೆ ಸಾಕು ಹೀಟ್ ಬರುತ್ತೆ ಅಷ್ಟೊಂದು ಹ್ಞು ಹ್ಞು ಚನ್ನಾಗಿಲ್ಲ ಕ್ವಾಲಿಟಿ ಇಲ್ಲ ಯಾಕೋ ಬೇಜಾರಾಯ್ತು ಸೋನಿ ಟಿ ವಿ ತಗೊಂಡು ಬೇರೆ ಯಾವುದಾದ್ರು ಎಲ್ ಜಿ ಕಂಪ್ನಿ ಟಿ ವಿ ತಗೊಂಡ್ಬೇಕಾಗಿತ್ತು ಅನಿಸ್ತು ಕ್ವಾಲಿಟಿ ಇಲ್ಲ ದಯವಿಟ್ಟು ನೀವು ಯಾರು ತಗೊಂಬೇಡಿ ತುಂಬ ಡಿಸ್ಅಡ್ವಂಟೇಜಸಿದೆ ಈ ಟಿ ವಿಯಲ್ಲಿ